ಹಲೋ ಸರ್ರ ಸರ್ರ ನಾನು ಇಲ್ಲಿ ನಿಮ್ಮ ಬಿಲ್ಡಿಂಗ್ ಕಟ್ಟೋದೆಲ್ಲ ಕೆಲ್ಸ ಮುಗ್ದೈತೆ ರೀ ಮತ್ತು ಇಲ್ಲಿ ಇಟ್ಟಿಗೆ ಸಿಮಿಂಟಾ ಅದು ಎಲ್ಲ ಬಿದ್ದಿವ್ರ್ ನೋಡಿರಿ ಸರ್ರ ಮತ್ತು ಇವನ್ನ ಬೇರೆ ಕಡೆ ಹೆಂಗೆ ಸಾಗಿಸ್ತೀರೋ ಏನು ಬಾಡ್ಗೆ ಮಾಡ್ತೀರೋ ಸರ್ರ ಏನು ಮಾಡ್ತೀರಿ ಒಂದಿಷ್ಟು ಮಾಹಿತಿ ಹೇಳ್ರಿ

ನಮಗೆ ಹೆಂಗ್ ಕೇಳೂದ ನೀವು ಸಾವ್ಕಾರ ರೀ ಸರ್ರ ನೀವು ಹೇಳ್ಬೇಕ್ ರೀ ಬೇಕಾರೆ ನಮ್ದು ಗಾಡಿ ಐತೆ ತೊಗೊಳಿ ನಾವೇ ಬರ್ತೇವ್ ರೀ ಮತ್ತೆ ಇಂತಿಷ್ಟು ಬಾರಿ ಬಾಡ್ಗೆ ಕೊಡೋದಾಕೈತ್ ನೋಡ್ರಿ ಒಂದು ಸಾವಿರ ಗಟ್ಲೆ ರೀ ಹಾಂ ಆಯ್ತು ತೊಗೊರಿ ನೋಡ್ಕೊಂಬರೋಣ ರೀ ಸರ್ ಅದು ಇನ್ನೂ ಏನು ರೀ ಈಗ ಅದು ಇದ್ದರೆ ಹೇಳಿರಿ ಸರ್ ಮತ್ತು ನಿಮ್ಮವು ಏನು

ಹಾಂ ಹಾಂ ನಮ್ಮ ಚೆಕ್ ಮಾಡ್ತೇನೆ ಇಲ್ಲಿ ಸಲಿಕಿ ಇದ್ದಾವ್ರಿ ಸರ್ರ ಮತ್ತು ಇಲ್ಲಿ ಸಲಿಕಿ ಪಣಿಕಿ ಎಲ್ಲ ಇದ್ದಾವ್ರಿ ಸರ್ ನಮ್ಮ ಸಾಮಾನು ನಿಮ್ಮವು ಏನಾರೂ ಇದ್ರೆ ನೋಡಿರಿ ಹಾಂ ಆಯ್ತು ತೊಗೊರಿ ಗಾಡಿ ಗಾಡಿ ಡ್ರೈವರ್ ನಿಮ್ಮ ಬಂದ್ ಮಾತಾಡಿ ನಿಮಗೆ ಕಾಲ್ ಮಾಡ್ತಾನೆ ತೊಗೊರಿ ಹೆಂಗಾರೂ ಇಲ್ಲಿಂದ ಅದೇ ಸುಮಾರು ಒಂದು ಏಳು ಎಂಟು ಕಿಲೋಮೀಟ್ರ್ ಆಗ್ತಿರ್ಬೋದು ರೀ ಕಿಲೋಮೀಟ್ರ್ ಹಾಂ ಹಾಂ ಒಂದು ಬಹುಷಃ ಒಂದು ಸಾವಿರ ತನಕ ಆಕ್ತಿರ್ಬೋದು ಗಾಡಿ ಬಾಡಿಗೆ ಹಾಂ ಆಯ್ತು ತೊಗೊರಿ ಇಡೋಣ್ರೀ ಹಾಂ